ನಮ್ಮ ನೆಚ್ಚಿನ ಪ್ರಕಾರಗಳು ಪಾಠವನ್ನು ಓದಬೇಕು ಮತ್ತು ಪಾಠವನ್ನು ಬರೆಯಬೇಕು ಮತ್ತು ಪಾಠವನ್ನು ಕೇಳಿಸಿಕೊಳ್ಬೇಕು ಜೀವನ ಪೂರ್ತಿ ಪುಸ್ತಕ ಓದಬೇಕಾಗಿ ಬಂದರೆ ನಾವು ಪುಸ್ತಕದಲ್ಲಿ ಇರುವಂತಹ ಅಕ್ಷರಗಳು ಓದುತ್ತೇನೆ ಮತ್ತು ಏಕೆ ಅಂದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಓದಬೇಕು ಇತರರಿಗೆ ಅರ್ಥ ಮಾಡ್ಸುವ ಮಾಡ್ಸೋದಕ್ಕೆ ಒದಬೇಕು ಮತ್ತು ಈಗ ಇದರಲ್ಲಿ ಕೆಲವೊಂದು ಅಂಶಗಳನ್ನು ತಿಳಿದುಕೊಳ್ಳುವುದಕ್ಕೆ ಓದಬೇಕು ನಾನು ಓದಿದ ಪುಸ್ತಕ ಶಬ್ದಮಣಿ ದರ್ಪಣಮ್ ಇದನ್ನು ಬರೆದವರು ಕೆ ಸಿ ರಾಜ ಬರೆದಿದ್ದಾನೆ ಇದರಲ್ಲಿ ಛಂದಸ್ಸನ್ನು ಕುರಿತು ಕೆ ಸಿ ರಾಜ ಹೇಳಿದ್ದಾನೆ ಏನಪ್ಪ ಅಂದರೆ ಲಯಬದ್ಧವಾಗಿರಬೇಕು ಛಂದಸ್ಸು ಅಂತಕ್ಕಂಥದ್ದು ಛಂದಸ್ಸು ಕಾವ್ಯದ ಸೊಬಗನ್ನು ತಿಳಿಸ್ಬೇಕು ಅಂತ ಹೇಳಿದ್ದಾರೆ ಛಂದಸ್ಸು ಚಂದಬದ್ಧವಾಗಿರಬೇಕು ಅಂತ ಅವರೂ ಸಹ ತಿಳಿಸಿದ್ದಾರೆ ಮತ್ತು ಛಂದಸ್ಸಿನಲ್ಲಿ ರಗಳೆ ತ್ರಿಪದಿ ಷಟ್ಪದಿ ಕಿರಿಯಕ್ಕರ ಇನ್ನೂ ಬಹಳಷ್ಟು ನಾವು ಛಂದಸ್ಸಿನಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ನೋಡ್ಬೋದು ಛಂದಸ್ಸು ಜನರಿಗೆ ಆನಂದ ಮತ್ತು ಉತ್ಸಾಹವನ್ನು ಉಂಟು ಮಾಡುತ್ತದೆ ಛಂದಸ್ಸು ಛಂದಸ್ಸಿನಲ್ಲಿ ಕೆ ಸಿ ರಾಜ ಹೇಳಿದಾನೆ ಒಂದು ಮಾತು ಏನಪ್ಪ ಅಂದರೆ ಛಂದಸ್ಸು ಲಯಬದ್ಧವಾಗಿರಬೇಕು ಛಂದಸ್ಸು ಅಂತಕ್ಕಂಥದ್ದು ಅದು ಒಂದು ಎಲ್ಲರಿಗೂ ಆನಂದವನ್ನು ಉಂಟುಮಾಡುತ್ತದೆ ಅಂತ ಹೇಳಿದ್ದಾರೆ ಛಂದಸ್ಸಿನಲ್ಲಿ ತ್ರಿಪದಿ ಕಾಣ್ತೀವಿ ತ್ರಿಪದಿ ಮೂರು ಸಾಲುಗಳು ಇರುತ್ತದೆ ತ್ರಿಪದಿ ಮುರುಸಾಲುಗಳಿಂದ ಕೂಡಿರುತ್ತೆ ಏನಪ್ಪ ಹೆಂಗೆ ಕೂಡಿರುತ್ತೆ ಅಂದರೆ ಆ ಒಂದು ಛಂದಸ್ಸಿನಲ್ಲಿ ತ್ರಿಪದಿ ಮೂರು ಸಾಲುಗಳು ಸಾಲುಗಳಂದರೆ ಪದ್ಯ ರೂಪದಲ್ಲಿ ಅದು ತ್ರಿಪದಿ ಕಂಡು ಬರ್ತದೆ ಇಷ್ಟು ನಾನು ಛಂದಸ್ಸಿನಲ್ಲಿ ಕಾಣ್ತೀವಿ